ಎಲ್ಲ ಜನರಿಗು ಕೂಡ ತಮ್ಮ ಸ್ವಂತ ನೆಲವನ್ನು ಮರೆಯೋಕೆ ಆಗಲ್ಲ ಏಕೆಂದ್ರೆ ಹುಟ್ಟಿ ಬೆಳೆದು ಬಾಲ್ಯವನ್ನು ಅತಿ ಹೆಚ್ಚು ಸಮಯ ಅಲ್ಲೇ ಕಳೆದಿರ್ತೀವಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯನ್ನು ಹುಟ್ಟೂರಿನಲ್ಲಿಯೇ ಪಡೆದಿರ್ತೀವಿ ಅಲ್ಲಿಯ ನೆನಪುಗಳನ್ನ ಮರೆಯೋಕೆ ಆಗಲ್ಲ ಮತ್ತೆ ನಮ್ಮ ಊರಿನ ಸ್ನೇಹಿತರು ಮತ್ತು ನಮ್ಮ ನೆಂಟರುಗಳನ್ನ ಮರೆಯೋಕೆ ಕೂಡ ಆಗಲ್ಲ ನಮಗೆ ನಮ್ಮ ಅಜ್ಜಿ ಶಾಲೆಗೆ ರಜೆ ಇದ್ದ ಸಮಯದಲ್ಲಿ ಹಲವಾರು ತಿಂಡಿ ತೀರ್ಥಗಳನ್ನ ಮಾಡ್ಕೋತಾ ಇದ್ದರು ಮತ್ತೆ ನಾವೆಲ್ಲ ಒಂದಿಷ್ಟು ಜನ ಹುದುಗೀರು ಹಬ್ಬ ಹರಿದಿನ ಅಂತ ಬಂದರೆ ಗೋರಂಟಿ ಸೊಪ್ಪಿನಿಂದ ಗೋರಂಟಿಯನ್ನು ಕೈಗೆ ಹಾಕೊಳ್ತಿದ್ವಿ ಮತ್ತೆ ಊರಿನ ಜನರು ಜಾತ್ರೆಯನ್ನು ತುಂಬ ಸಡಗರದಿಂದ ಆಚರ್ಸ್ತಿದ್ದರು ಹೊಸ ಬಟ್ಟೆಗಳನ್ನ ತಗೊಂಡು ಆಚರಿಸ್ತಾ ಇದ್ವಿ ಜಾತ್ರೆ ಸಮಯದಲ್ಲಿ ದೇವರಿಗೆ ಮೆರವಣಿಗೆಯನ್ನ ಮಾಡ್ತಿದ್ವಿ ಆಗ ಆ ಮೆರವಣಿಗೆಯ ಸಂದರ್ಭದಲ್ಲಿ ದೇವರಿಗೆ ಪೂಜೆಯನ್ನು ಅರ್ಪಿಸ್ತಾ ಇದ್ವಿ ಆಟದ ಸಾಮಾಗ್ರಿಗಳನ್ನು ಕೂಡ ತಗೊಳ್ತಾ ಇದ್ವಿ ತುಂಬ ಸಮಯ ಸಂತೋಷಮಯವಾಗಿ ಇರ್ತಿದ್ವಿ ಅಂದಿನ ದಿನಗಳನ್ನ ಇವಾಗ ನಾವು ಅದನ್ನೆಲ್ಲ ನೆನಪಿಸಿಕೊಂಡರೆ ತುಂಬ ಖುಷಿ ಆಗುತ್ತೆ ಅಂದಿನ ದಿನಗಳು ಮತ್ತೆ ಬರಲ್ಲ ಅದೆಲ್ಲ ನೆನಪುಗಳು ಅಷ್ಟೇ ಅದರಿಂದ ನಮ್ಮ ಮೂಲ ನೆಲೆಗೆ ಒಂದು ಸಾರಿಯಾದ್ರೂ ಮರಳಬೇಕು ಎಂಬ ಹಂಬಲ ದೊಡ್ಡದಾಗಿರುತ್ತದೆ ದೊಡ್ಡ ಆಸೆ ಮೂಡುವುದು ಸಹಜ